ನಾನು ಒಂದು ಮೊಬೈಲ್ ತೊಗೊಂಡೆ ಓಪೋ ರೆನೊ ಸಿಕ್ಸ್ ಪ್ರೊ ಫೈವ್ ಜಿ ಆದರೆ ನಂಗೆ ತೊಗೊಳ್ವಾಗ ಒಳ್ಳೆ ಫೀಚರ್ಸ್ ಇತ್ತು ಒಳ್ಳೆ ಬ್ಯಾಟ್ರಿ ಮತ್ತು ಕ್ಯಮರಾ ಸಿಕ್ಸ್ಟಿ ಫೋರ್ ಎಮ್ ಪಿ ಕ್ಯಮರಾ ಆಲ್ ಕ್ವಾಡ್ ಕ್ಯಾಮ್ ಎಲ್ಲ ಒಳ್ಳೆದಿತ್ತು ಆದರೆ ನಾನೀಗ ತೊಗೊಂಡು ಸಿಕ್ಸ್ ಮಂತಾಯ್ತು ಎಲ್ಲ ಒಳ್ಳೆದೆ ಇದೆ ಸ್ಟೋರೇಜ್ ಒಳ್ಳೆದಿದೆ ಟೂ ಫಿಫ್ಟಿ ಜಿ ಬಿ ಸ್ಟೋರೇಜ್ ಇದೆ ಟ್ವೆಲ್ ಜಿ ಬಿ ರಾಮ್ ಇದೆ ಎಲ್ಲ ಒಳ್ಳೆದಿದೆ ಆದರೆ ಬ್ಯಾಟ್ರಿ ಲೆವೆಲ್ಲು ಬ್ಯಾಟ್ರಿ ಸರಿಯಾಗಿ ನಿಲ್ತಲೇ ಇಲ್ಲ ಅದರಲ್ಲಿ ಅಂದರೆ ಈಗ ನಾನು ಒಂದು ಹಂಡ್ರೆಡ್ ಪರ್ಸೆಂಟ್ ಬ್ಯಾಟ್ರಿ ಮಾಡಿದರೆ ನಾನು ಏನೂ ಯೂಸ್ ಮಾಡದೇ ಈಗ ನಾ ರಾತ್ರಿ ಮಲಗಿದೆ ಏನು ಯೂಸ್ ಮಾಡದೇಯೇ ಬೆಳಿಗ್ಗೆ ಏಳುವಾಗ ಸಿಕ್ಸ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಇರ್ತದೆ ಫಿಫ್ಟಿ ಪರ್ಸೆಂಟ್ ಬ್ಯಾಟ್ರಿ ಇದ್ದು ಬೆಳಿಗ್ಗೆ ಏಳುವಾಗ ಟೆನ್ ಪರ್ಸೆಂಟ್ ಇರ್ತದೆ ತರ್ಟಿ ಪರ್ಸೆಂಟ್ ಇದ್ರೆ ಬೆಳಿಗ್ಗೆ ಏಳುವಾಗ ಸ್ವಿಚ್ ಆಫೇ ಆಗಿರ್ತದೆ ಅಂದ್ರೆ ಈಗ ತೊಗೊಂಡು ಸಿಕ್ಸ್ ಮಂತು ಆಗ್ಲಿಲ್ಲ ಅಷ್ಟು ಹೊತ್ತಿಗೆ ಇಷ್ಟು ಬ್ಯಾಟ್ರಿ ಕಡಿಮೆ ಆಗೋದು ಅದೊಂದು ತುಂಬ ಬೇಸರ ಆಗ್ತದೆ ಅಂದರೆ ನಾನು ಈ ಮೊಬೈಲ್ ತೊಗೊಳ್ವಾಗ ಫೋರ್ಟಿ ನೈನ್ ಥೌಸಂಡ್ ನೈನ್ ಹಂಡ್ರೆಡ್ ಕೊಟ್ಟಿದ್ದೇನೆ ನಲವತ್ತೊಂಬತ್ತು ಸಾವಿರ್ದ ಒಂಬೈನೂರು ರೂಪಾಯಿ ಅಂದರೆ ಐವತ್ತು ಸಾವಿರ ಹತ್ತಿರ ಹತ್ತಿರ ಆಗ್ತದೆ ಅಷ್ಟು ಹಣ ಕೊಟ್ಟು ಅದು ಬ್ಯಾಟ್ರಿ ಹೀಗೆ ಆಗುವಾಗ ತುಂಬ ಬೇಜಾರಾಗ್ತದೆ ಮತ್ತೆ ವರ್ಜಿನಲ್ ಬ್ಯಾಟ್ರಿ ಕೇಳಿ ಬರುವಾಗ ಅದಕ್ಕೆ ಐದಾರು ಸಾವಿರ ಆಗ್ತದೆ ಅಂಥೇಳ್ತಾರೆ ಅಂದರೆ ನಾವು ತೊಗೊಂಡು ಸಿಕ್ಸ್ ಮಂತ್ ಆಗುವಾಗ ಹೀಗೆ ಆದಾಗ ತುಂಬ ಬೇಜಾರು ಆಗ್ತದೆ